ನಾನು ನೀಡಿರುವ ಸಲಹೆಗಳೇನೆಂದರೆ ಇವಾಗ ನಾವು ಅಡಿಕೆ ತೋಟ ಮತ್ತು ತೆಂಗಿನ ತೋಟ ಹಾಕಿದೀವಿ ಅದಕ್ಕೆ ಗೊಬ್ಬರವನ್ನು ನಾವು ಮಾರುಕಟ್ಟೆಯಲ್ಲಿ ಮಾಡಿರುವ ವಿಷಕಾರಿ ಗೊಬ್ಬರವನ್ನು ತಂದು ಹಾಕುವುದಕ್ಕಿಂತ ನಮ್ಮ ಮನೆಯಲ್ಲಿ ನಾವು ಗೊಬ್ಬರವನ್ನು ತಯಾರಿಸೋದು ಅಂದರೆ ಯಾವ ಥರ ಅಂದರೆ ಇವಾಗ ದನಗಳನ್ನು ಸಾಕಿದ್ರೆ ಅದರಿಂದ ಸಗಣಿ ಬರುತ್ತೆ ಮತ್ತು ಮೇಕೆಗಳನ್ನು ಸಾಕಿದ್ರೆ ಮೇಕೆ ಪಿಚ್ಕೆಗಳು ಮತ್ತು ಕೋಳಿ ಸಾಕಿದ್ರೆ ಕೋಳಿ ಗೊಬ್ಬರಗಳು ಅವೆಲ್ಲಾ ಅದರಿಂದ ಗೊಬ್ಬರ ಹಾಕಿ ತೊಗೊಂಡು ಹೋಗಿ ಹೊಲಕ್ ಹಾಕಿದ್ರೆ ಒಳ್ಳೆಯ ಫಲವತ್ತತೆ ಕೊಡುತ್ತೆ ಮತ್ತು ಅದರಿಂದ ಗಿಡಗಳು ಕೊಳೆಯೋದಿಲ್ಲ ಇವಾಗ ಮಾರುಕಟ್ಟೆಯಿಂದ ತಂದಿರೋದು ಏನಾದರೂ ನಾವು ಹಾಕಿದ್ರೆ ಇವಾಗ ಇದು ಹುಳಗಳ್ನ ಹುಳಗಳ್ ಬೀಳ್ಬೋದು ಮತ್ತು ಇಲ್ಲಾಂದರೆ ಮರಗಳು ಒಂಥರ ಎಲ್ಲ ಒಣಗ್ಹೋಗೋ ಥರ ಆಗುತ್ತೆ ಅದ್ರ ಬದಲಿಗೆ ಇದನ್ನು ಹಾಕಿದ್ರೆ ಮನೆಯಿಂದ ತಯಾರಿಸಿರೋ ಒಳ್ಳೆಯದು ಒಳ್ಳೆಯ ಫಲವತ್ತತೇನು ಕೊಡುತ್ತೆ ಗಿಡಗಳು ಮರಗಳು ಮತ್ತು ಹಣ್ಣುಗಳ ಗಿಡಕ್ಕೆ ಹಾಕಿದ್ರೆ ನಾವು ನಾವು ತಿಂದ್ರೂ ಒಳ್ಳೇದಾಗುತ್ತೆ ಮತ್ತು ಅದರಿಂದ ಬೇರೆಯವ್ರಿಗೆ ರೋಗಿಗಳಿಗೆಲ್ಲ ಕೊಟ್ರೂ ಅವರು ಅದರಿಂದ ಕ್ಯೂರ್ ಆಗ್ತಾರೆ ಅದಕ್ಕಾಗಿ ನಾವು ಈ ವಿಷ ಗೊಬ್ಬರವನ್ನು ಬಿಟ್ಟು ಮನೆಯಲ್ಲಿ ಮಾಡಿರುವಂತಹ ಒಳ್ಳೆಯ ನ್ಯಾಚುರಲ್ ಗೊಬ್ಬರನ ತೊಗೊಂಡು ಹೋಗಿ ಗಿಡ್ಗಳಿಗೆ ಮತ್ತು ಮರಗಳ್ಗೆ ಯಾವುದಕ್ಕಾದ್ರೂ ಹಾಕಿದ್ರೂ ಒಳ್ಳೆಯ ಫಲವತ್ತತೆ ಕೊಡುತ್ತೆ ಮತ್ತು ಗಿಡಗಳು ಹಾಳಾಗೋದಿಲ್ಲ ಚೆನ್ನಾಗಿ ಬೆಳೆಯುತ್ತವೆ ಅಂತ ನಾನು ಇವಾಗ ನಮ್ಮ ಅಪ್ಪ ಅಮ್ಮನಿಗೆ ಸಲಹೆಯನ್ನು ನೀಡಿದ್ದೇನೆ